ಕರ್ನಾಟಕದ ರಾಜ್ಯದ ಜನರು ಸಾಂಸ್ಕೃತಿಕ ಹಬ್ಬನ ನಮ್ಮ ಹಿಂದಿನ ಕಾಲದ ಪರಂಪರವಾಗಿ ಆಚರ್ಸ್ಕೊಂಡಂತೆ ಆಚರಿಸ್ಕೊಂಡು ಬಂದಿದ್ದಾರೆ ಉತ್ಸವಗಳಲ್ಲಿ ಉತ್ಸವಾದಿಗಳು ಅಂದರೆ ಹಬ್ಬವನ್ನು ಆಚರಣೆ ಮಾಡುವವರು ಗೌರವಿಸುತ್ತಾ ಹಬ್ಬಗಳನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ನಮ್ಮ ಪುರಾತನ ಕಾಲದವರು ನಮ್ಮ ಹಿಂದಿನ ಕಾಲದವರು ಹೇಗೆ ಆಚರಿಸ್ಕೊಂಡು ಬಂದಿದ್ದಾರೋ ಅದೇ ರೀತಿ ಮುಂದಿನ ಪೀಳಿಗೆವರೆಗೂ ಆಚರಿಸ್ಕೊಳ್ಳುತ್ತಾ ಬಂದಿದ್ದೇವೆ ಉದಾಹರ್ಣೆ ನೋಡೋದಾದರೆ ಹಗ್ಗಜಗ್ಗಾಟ ಸಾಂಸ್ಕೃತಿಕ ಹಬ್ಬಗಳಾಗಿರ್ಬೋದು ದಸರಾ ನವರಾತ್ರಿ ಯುಗಾದಿ ಸಂಕ್ರಾಂತಿ ಶಿವರಾತ್ರಿ ರಥಗಳು ತೇರು ಎಳೆವುದು ಅಂದ್ರೆ ಈ ರೀತಿ ಸಾಂಸ್ಕೃತಿಕ ಹಬ್ಬಗಳನ್ನು ನಮ್ಮ ಹಿಂದಿನ ಕಾಲದಿಂದಲೂ ಆಚರಿಸ್ಕೊಂಡು ಅದೇ ರೀತಿ ಆ ಸಂಪ್ರದಾಯ ಆಚರಣೆ ಆಚಾರ ವಿಚಾರ ರೀತಿಯೊಳು ಆಚರಿಸ್ಕೊಂಡು ಮುಂದುವರ್ಸಿ ಮುಂದ್ವರಿಸ್ಕೊಳ್ತಾ ಹೊರ್ಟಿದ್ದೇವೆ ಹೊರ್ಟೀವಿ ಹಗ್ಗಜಗ್ಗಾಟ ಈ ಹಬ್ಬ ಹಗ್ಗಜಗ್ಗಾಟ ಅಂದ್ರೆ ಇದು ಒಂದು ಆಟ ಅಂತಂದು ಹೇಳ್ಬೋದು ಹಗ್ಗಜಗ್ಗಾಟ ಹಬ್ಬಗಳಲ್ಲಿ ನೋಡೋ ಒಂದು ಎರಡು ತಂಡ ಮಾಡಿ ಆ ಕಡೆ ಈ ಕಡೆ ಅಗ್ ತಂಡಕ್ಕೆ ಶ್ರೇಷ್ಠ ವ್ಯಕ್ತಿಗಳ ಹೆಸರನ್ನು ಕೊಟ್ಟು ಅಂದರೆ ಉತ್ತಮವಾಗಿರುವ ಹೆಸ್ರನ್ನು ಕೊಟ್ಟು ಇಲ್ಲ ತಮ್ಗೆ ಇಷ್ಟವಾದ ಹೆಸ್ರುಗಳ್ನ ಕೊಟ್ಟು ಇಬ್ರ ನಡುವೆ ಎರಡು ಗುಂಪುಗಳ ನಡುವೆ ಸ್ಪರ್ಧೆ ನಡೀತದೆ ಆ ಸ್ಪರ್ಧೆ ಒಳಗೆ ಯಾರು ಗೆಲ್ತಾರೋ ಅವರಿಗೆ ಬಹುಮಾನ ನೀಡ್ತಾರೆ ಸಾಂಸ್ಕೃತಿಕ ಹಬ್ಬಗಳು ಅಂದ್ರೆ ಯುಗಾದಿ ಸಂಕ್ರಾಂತಿ ದೀಪಾವಳಿ ಪಂಚಮಿ ದಸರಾ ಈ ರೀತಿ ಶಿವರಾತ್ರಿ ಆಗಿರ್ಬೋದು ಈ ರೀತಿ ನಮ್ಮ ಪುರಾತನ ಕಾಲದಿಂದ ಹಿಂದಿನ ಕಾಲದಿಂದ ಯಾವ ಹಬ್ಬಗಳ್ನ ಆಚರಣೆ ಮಾಡಿಕೊಂಡು ಸಂಸ್ಕೃತಿಯಿಂದ ಬಂದಿದ್ದೀವಿ ಅದನ್ನು ಆಚರಣೆ ಮಾಡ್ಕೊಂಡ್ ಹೋಗ್ತೀವಿ ಮತ್ತು ನೋಡಪ್ಪಾದ ನೋಡೋದಾದ್ರೆ ದಸ್ರಾ ದಸರಾ ನಮ್ಮ ಮೈಸೂರು ಕಾಲ ರಾಜರು ಒಡೆಯರು ಸ್ಥಾಪಿಸಿದ್ದು ಆಚರಣೆ ಮಾಡ್ಕೊಂಡು ಮೊದ್ಲು ಬಂದಿದ್ದಾರೆ ದಸರಾ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಶಾ ದೊಡ್ಡ ಹಬ್ಬ ಈ ಹಬ್ಬವನ್ನು ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಬ್ರೂ ಪ್ರತಿಯೊಂದು ಮನೆಯಲ್ಲೂ ಮಾಡ್ಕೊಳ್ತಾ ಬಂದಿದ್ದೇವೆ ಈ ದಸ್ರಾ ಹಬ್ಬದೊಳಗ್ ಏನಪ್ಪ ಅಂದ್ರೆ ಮೈಸೂರಲ್ಲಿ ಆನೆ ಅಂಬಾರಿ ಸವಾರಿ ಆಗ್ತದೆ ಹಳ್ಳಿಗಳಲ್ಲಿ ದಸ್ರಾ ಹಬ್ಬವನ್ನ ಗೊಂಬೆ ಇಡುವುದಾಗಲಿ ಒಂಬತ್ತು ದಿನಗಳ ಪೂಜೆಗಳ ಮೂಲಕ ನವದುರ್ಗೆಯರು ಒಂಬತ್ತು ದಿನಗಳ ಪೂಜೆ ಮಾಡುವ ಪ್ರತಿದಿನ ಬೆಳಗಿನ ಜಾವ ಹೋಗಿ ಎಲ್ಲರೂ ಪೂಜೆ ಗಿಡಕ್ಕೆ ಅಂದ್ರೆ ಕಾಳಿಕಾ ದೇವಿಗಾಗಿರ್ಬೋದು ದುರ್ಗಾ ಮಾತೆಗೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಜಾಸ್ತಿ ನೋಡೋದಾದ್ರೆ ಬನ್ನಿ ಕಾಳಮ್ಮ ಅಂತಂದು ಹೇಳಿ ಹೇಳ್ತೀವ್ ಬನ್ನಿ ಕಾಳಮ್ಮ ಅಂದ್ರೆ ಅದೊಂದು ಆ ಗಿಡ ಇರ್ತದೆ ಅದನ್ನು ದೇವರು ಅಂತ ಪ್ರತಿರೂಪ ಎಂದು ಪೂಜಿಸಿಕೊಂಡು ಬಂದಿದ್ದೀವೆ ಹಿಂದಿನ ಕಾಲದಿಂದ ಆ ಕಾಲ ಬೆಳಗಿನ ಜಾವವೇ ಎದ್ದು ಒಂಬತ್ತು ದಿನಗಳ ಕಾಲ ಎದ್ದು ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡಿಕೊಂಡು ಪ್ರತಿದಿನ ಪೂಜೆ ಮಾಡಿಕೊಂಡು ಬರ್ತಾರೆ ಒಂಬತ್ತು ದಿನಗಳು ಆದ ನಂತರ ದೇವಿ ಪ್ರತಿದಿನ ಒಂದು ದಿನ ದಿನಾ ಒಂದೊಂದು ರೂಪ ತಾಳ್ತಾಳೆ ಅಂತಂದು ಹೇಳ್ತೀವಿ ನಂಬ್ಕೆಯೇ ಅದು ಒಂಬತ್ತು ನವದುರ್ಗೆಯರು ಅಂದ್ರೆ ದುರ್ಗಾ ಮಾತೆಯು ಒಂಬತ್ತು ರೀತಿಯ ರೂಪವನ್ನು ಕಾಣ್ತೀವಂತಂದು ಹೇಳ್ಬೋದು ಹಳ್ಳಿಗಳಲ್ಲಿ ಒಂಬತ್ತು ದಿನ ಎಲ್ಲ ಕರ್ನಾಟಕದ ಎಲ್ಲ ಪ್ರದೇಶಗಳು ಎಲ್ಲ ಊರುಗಳಲ್ಲೂ ನಾವು ನೋಡ್ತೀವಿ ದುರ್ಗಾ ಮಾತೆ ಒಂಬತ್ತು ಅವತಾರವನ್ನು ಆವರ್ಸಿಕೊಂಡಾಳು ಒಂಬತ್ತು ದಿನಗಳ ಕಾಲ ವಿಜಯ ಮಾಡ್ತೀವಿ ನವರಾತ್ರಿ ಅಮಾಸ್ಯೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂಬತ್ತು ದಿನಗಳ ಕಾಲ ವಿಜಯ ಮಾಡಿದ ನಂತರ ಒಂಬತ್ತನೇ ದಿವಸ ದೇವಿಯ ದೊಡ್ಡ ಅಲಂಕಾರ ಮಾಡಿಕೊಂಡು ಆ ರೀತಿ ಹಬ್ಬ ಆಚರಣೆ ಮಾಡ್ಕೊಳ್ತ ವಿಶೇಷವಾಗಿ ಆಹಾರದಲ್ಲೇ ನೋಡಪ್ಪದ ನೋಡೋದಾದ್ರೆ ದೇವಿಗೆ ಇಷ್ಟವಾದ ಸೀ ಸಿಹಿ ಆಹಾರ ಅಂದ್ರೆ ಹೋಳ್ಗೆ ಕಡುಬು ಈ ಥರ ಹಳ್ಳಿಗಳಲ್ಲಿ ಮಾಡಿಕೊಂಡು ನೈವೇದ್ಯವನ್ನು ನೀಡ್ತಾರೆ ಮೈಸೂರು ದ ಮೈಸೂರಿನಲ್ಲಿ ಹೇಳೋದಾದ್ರ ಕರ್ನಾಟಕದಲ್ಲಿ ಅಲ್ಲಿ ಬಹು ವಿಜೃಂಭಣೆಯಿಂದ ಅಂದ್ರೆ ಅದ್ದೂರಿಯಾಗಿ ಆಚರಿಸುವ ಹಬ್ಬ ದೇಶದಿಂದ ವಿದೇಶದಿಂದ ಬರ್ತಾರೆ ಭೇಟಿ ನೀಡ್ತಾರೆ ದೊಡ್ಡ ಹಬ್ಬ ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ಹಬ್ಬ ಅಂದ್ರೆ ನವರಾತ್ರಿ ಅಂದ್ರೆ ದಸ್ರಾ ಹಬ್ಬ ಈ ದಸ್ರಾ ಹಬ್ಬದೊಳಗ್ ಮೈಸೂರಲ್ಲಿ ಗೊಂಬೆ ಗೊಂಬೆ ಆಟ ಆಡ್ಸೋರಾಗಿರ್ಬೋದು ವೇಷ ಧರ್ಸ್ಕೊಂಡಿರ್ತಾರೆ ಗೊಂಬೆ ವೇಷ ಧರಿಸ್ಕೊಂಡು ಸೇಮ್ ಡಿಟ್ಟೋ ಹಂಗ ಗೊಂಬೆ ಥರವೇ ಇರ್ತಾರಂತಂದು ಕಾಣ್ತದೆ ಆದ್ರೆ ಗೊಂಬೆ ಥರ ವೇಷ ಧರಿಸ್ಕೊಂಡು ಮನೋರಂಜನೆ ಅಂದ್ರೆ ಖುಷಿಯನ್ನು ನೀಡ್ತಾರೆ ಮಕ್ಕಳಿಗಾಗಿರ್ಬೋದು ಎಲ್ರಿಗೂ ಖುಷಿಯಾಗಿ ಅದು ನೋಡಿ ಖುಷಿ ಪಟ್ಕೊಂಡು ಆನೆ ಜಂಬೂಸವಾರಿ ಇರ್ತದೆ ಆನೆ ಆನೆ ಆನೆ ಮೇಲೆ ಅಂಬಾರಿ ಅಂಬಾರಿಯಲ್ಲಿ ಚಾಮುಂಡಿ ದೇವಿ ಮೈಸೂರಿನ ಚಾಮುಂಡಿ ದೇವಿಯನ್ನು ವಿಗ್ರಹವನ್ನು ಇಟ್ಟುಕೊಂಡು ಮೆರವಣಿಗೆ ಮಾಡಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಹಳ್ಳಿಗಳಲ್ಲಿಯೂ ಸಾಮಾನ್ಯ ನೋಡೋದ್ಪಾತ ನೋಡೋದಾದ್ರೆ ಬನ್ನಿ ದಸರಾವನ್ನ ಬನ್ನಿ ಹಬ್ಬ ಅಂತಂದು ಹೇಳ್ಬೋದು ಬನ್ನಿ ಹಬ್ಬ ಅಂದ್ರೆ ಈ ದಸರಾ ಹಬ್ಬದೊಳಗೆ ಒಬ್ಬರಿಗೊಬ್ರು ಎಲ್ಲ ಪ್ರದೇಶದೊಳ್ಗೂ ಮಾಡ್ತಾರೆ ಬನ್ನಿ ಹಬ್ಬ ಅಂತಂದು ಇಂದ ನಗರ ಪ್ರದೇಶ್ದೊಳಗೆ ಗೊತ್ತಿರೋಲ್ಲ ಅಷ್ಟರ ಮಟ್ಟಿಗೆ ಅಂದ್ರೆ ಬನ್ನಿ ಅಂದ್ರೆ ಬನ್ನಿ ಕೊಟ್ಟು ನಾವು ನೀವು ಬಂಗಾರದಂಗೆ ಇರೋಣ ಅಂತಂದು ಹೇಳ್ತಾರೆ ಹೇಳ್ಕೊಂಡು ಒಬ್ಬರು ಖುಷಿಯಿಂದ ಅಪ್ಪಿಕೊಂಡು ಬಾ ಬಂಗಾರದಂಗೆ ಇರೋಣ ಅಂತಂದು ಕೈಮುಗಿತಾರೆ ಈ ರೀತಿ ಗೊಂಬೆಗಳ ಹಬ್ಬವನ್ನ ನಾವು ನೋಡ್ತೀವಿ ಇನ್ನು ಸಾಂಸ್ಕೃತಿಕ ಹಬ್ಬಗಳಂದ್ರ ದೀಪಾವಳಿ ದೀಪಾವಳಿ ಬಗ್ಗೆ ನೋಡೋದಾದ್ರಪ್ಪ ಅಂದ್ರೆ ಇದಕ್ಕೆ ನಮ್ಮ ಹಿಂದಿನ ಪುರಾತನ ಕಾಲದಾಗೆ ಇದು ಪುರಾತನ ಕಾಲದಿಂದ ಆಚರಣೆ ಮಾಡಿಕೊಂಡೇ ಬಂದಿದೀವಿ ಅಂದಿನ ವಿಶೇಷತೆಯನ್ನು ಕಾಣ್ತೀವಿ ದುಷ್ಟತನ ಸಂಹಾರ ಮಾಡಿ ಅಂತಲೂ ಕಾಣ್ತೀವಿ ಪುರಾಣಗಳಲ್ಲಿ ರಾಮಾಯಣಗಳಲ್ಲಿ ನಮ್ಮ ಅಜ್ಜ ಅಜ್ಜಿ ಅಜ್ಜ ಅಜ್ಜಿಗಳಲ್ಲಿರೋ ಕಥೆಗಳಲ್ಲಿ ನಾವು ಕಾಣ್ತೀವಿ ಹಳ್ಳಿಗಳಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಇನ್ನು ಈ ಹಬ್ಬವನ್ನ ಹೆಂಗೆ ಮಾ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಮೊದಲ್ನೇಯದಾಗಿ ಅಮಾವಾಸ್ಯೆಯ ಅಮಾಸ್ಯೆ ದಿನ ಲಕ್ಷ್ಮೀಯನ್ನು ಇಡ್ತಾರೆ ಲಕ್ಷ್ಮೀಯನ್ನಿಟ್ಟು ಪೂಜೆ ಮಾಡಿ ನಂತರ ಪಾಡ್ಯ ಪಾಡ್ಯ ದಿನ ಎಲ್ಲರೂ ಪಾಂಡುರಂಗನ್ನ ಇಡ್ತಾರೆ ಅಂದ್ರೆ ಹಳ್ಳಿಗಳಲ್ಲಿ ಇಡ್ತಾರೆ ಇಟ್ಟು ಲಕ್ಷ್ಮೀಯನ್ನು ಅವ ಕುಂದ್ಸಿರ್ತಾರಲ್ವ ಪೂಜೆ ಮಾಡಿಕೊಂಡು ಬರ್ತಾರೆ ಈ ರೀತಿ ಕಂಟಿನ್ಯೂ ಮೂರು ದಿನಗಳ ಕಾಲ ದೀಪಾವಳಿಯನ್ನ ಆಚರ್ಸ್ತಾರೆ ಇನ್ನು ಸಂಕ್ರಾಂತಿ ನೋಡೋದಾದ್ರೆ ಇದು ಹಳ್ಳಿಗಳಲ್ಲಿ ವಿಶೇಷ ಹಬ್ಬ ಅಂತಂದನೇ ಹೇಳ್ಬೋದು ಅಂದ್ರೆ ಸುಗ್ಗಿ ಕಾಲದೊಳಗೆ ಈ ಹಬ್ಬವನ್ನ ಆಚರ್ಸ್ತಾರೆ ಹಳ್ಳಿಗಳಲ್ಲಿ ಪೀಕು ಬಂದಿರ್ತದಾ ಅಂದ್ರೆ ಬೆಳೆ ಬಂದಿರ್ತದೆ ಬೆಳೆ ಬಂದಾಗ ಎಲ್ಲರೂ ಖುಷಿಯಾಗಿ ಒಂದು ಈ ಹಬ್ಬವನ್ನ ಮಾಡ್ತಾರೆ ಅಂತಂದು ಹೇಳ್ಬೋದು ಬೆಳೆ ಬಂದಾಗ ಒಂದು ಕಡೆ ಹಾಕ್ಕೊಂಡು ನಮ್ಮ ಪ್ರದೇಶದ್ದೆಲ್ಲ ಮಾಡ್ತಾರೆ ಜನಪದ ನೃತ್ಯಗಳಾಗಿರ್ಬೋದು ಖುಷಿಯಿಂದ ಹಾಡ್ ಹೇಳ್ಕೊಂಡು ನಲ್ಕೊಂಡು ನಮ್ಮ ನೃತ್ಯ ಡ್ಯಾನ್ಸ್ ನೃತ್ಯ ಮಾಡಿ ಸಂಗೀತ ಹಾಡಿ ಖುಷಿಯಿಂದ ಎಲ್ಲರೂ ಸಂತೋಷ ಪಟ್ಟುಕೊಂಡು ಹಬ್ಬವನ್ನ ಆಚರ್ಸ್ತಾರೆ ಎಳ್ಳು ಬೆಲ್ಲ ಕೊಟ್ಟು ನಾವು ನೀವು ಖುಷಿಯಾಗಿರೋಣ ಅಂತಂದು ಹೇಳ್ತಾರೆ ಇನ್ನು ಯುಗಾದಿ ಹಬ್ಬ ನೋಡೋದಾದ್ರಪ್ಪಂದ್ರೆ ಬೇವು ಬೆಲ್ಲ ನಾ ವಿಶೇಷ ಆಗಿ ಏನು ಮಾಡ್ತೀವಂದರೆ ಬೇವು ಬೆಲ್ಲ ಅಂದರೆ ಸಿಹಿ ಕಹಿ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನು ಸಮನಾಗಿ ಬರಲಿ ಅಂತಂದು ಕೇಳ್ತೀವಿ ಕೇಳೋಲ್ಲ ಅಂದ್ಕೊಂಡು ಸಮನಾಗಿ ಬರಲಿ ಬರೀ ಸಿಹಿನೇ ಇರ್ಲಿದರಾಗ್ಲಿ ಕಷ್ಟದ ಬೆಲೆನೂ ಗೊತ್ತಾಗ್ಬೇಕಲ್ಲ ಈ ರೀತಿ ಒಳಗೆ ಸಾಂಸ್ಕೃತಿಕ ಹಬ್ಬಗಳನ್ನು ವಿಶಿಷ್ಟವಾಗಿ ಕಾಣ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಈ ಸಾಂಸ್ಕೃತಿಕ ಹಬ್ಬಗಳಾಗಿರ್ಬೋದು ದಸರಾ ಆಗಿರ್ಬೋದು ಶಿವರಾತ್ರಿ ಆಗಿರ್ಬೋದು ದೀಪಾವಳಿ ಇನ್ನೂ ಮುಂತಾದ ಹಬ್ಬಗಳನ್ನು ನೋಡಿದ್ರೂ ಅದು ಅದು ತನ್ನದೇ ಆದ ವಿಶಿಷ್ಟ ವಿಶೇಷವನ್ನು ಸ್ಥಾನವನ್ನು ಹೊಂದಿದೆ ಅಂತಂದು ಹೇಳ್ಬೋದು ಈ ರೀತಿಯಾಗಿ ಕನ್ನಡ ಕರ್ನಾಟಕ ರಾಜ್ಯದಲ್ಲಿ ಆಚರ್ಸುವ ಹಬ್ಬಗಳಾಗಿವೆ